ಮನೆ ಮ ಸಕ್ಕರೆ ಕಾಯಿಲೆಯ ಮದ್ದೆಂದರೆ ಮನೆ ಮದ್ದೆಂದ್ರೆ ಅಳವಿರದ್ದು ಮತ್ತೆ ಸುಗರ್ ಸಪ್ಪು ಕನ್ ಹಾಗಲಕಾಯಿ ಮತ್ತೆ ಪಾತಾಳ ಬೇರು ಮತ್ತೆ ಈಗಿನವರೆಲ್ಲ ಇಂಗ್ಲಿಷ್ ಮದ್ದು ಮಾಡುತ್ತಾರೆ ಮತ್ತೆ ಮುಂಚಿನವರಿಗೆ ಕೆಲಸ ಮಾಡಿ ಅದರದ್ದು ಸಕ್ಕರೆ ಕಾಯಿಲೆ ಇರುವುದಿಲ್ಲ ಹಾಗಾಗಿ ಎಂತ ಮದ್ದು ಮಾಡುವುದಂತ ಅವರಿಗೆ ಗೊತ್ತಾಗೋದಿಲ್ಲ ಈಗಿನವರೆಂದ್ರೆ ಆಸ್ಪತ್ರೆಗೋಗಿ ಸೆಸ್ಟ್ ಮಾಡಿ ಅದನ್ನೆಲ್ಲ ಹೊನ್ ಹೂಡ್ತಾರೆ ಹೊಂದಿಸುತ್ತಾರೆ ಅದಕ್ಕಾಗಿ ನಾವು ನಾವೀಗ ತಿಳಿಯುವುದೇನೇನೆಂದರೆ ಇದು ಮದ್ದು ಮಾಡುವುದು ಮನೆ ಮದ್ದು ಮಾಡುವುದು